ಹಾಂ ಹೌದು ನಾ ಒಂದು ಒನೊನ್ ಸರಿ ಬರೇ ತಿರ್ಗಕಾಗೆ ಬೇರೆ ಕಡೆ ಟ್ರಾವೆಲ್ ಮಾಡಿದರೆ ಅದು ಸ್ಪೆಶಲಿ ಮುಂಬಾಯ್ ಮುಂಬಾಯ್ಗೆ ಹೋದ್ರೆ ವಡಪಾವ್ ಫಿಕ್ಸ್ ಅನ್ನೋದಿದೆ ನಮ್ಮ ಟೂರಿಸಮ್ ಅಥ್ವ ಏನಾರು ನೋಡಕಿನ ಜಾಸ್ತಿ ಇಂಟ್ರೆಸ್ಟು ವಡಾಪಾವ್ ಮೇಲೆ ಇರ್ತದೆ ಸೊ ಅದ್ರಕಿನಾ ನಾ ಹೋಗದೆ ಮುಂಬಾಯ್ ವಡಾಪಾವ್ ತಿನ್ನೋಸಲಿಂದ ಆ್ಯಂಡ್ ದೇವಸ್ಥಾನಗ್ ಬೇರೆಬೇರೆ ದೇವಸ್ಥಾನ ಹೋಗಿದ್ದೆ ಅಲ್ಲಿನ ಪ್ರಸಾದ ಅಂತ ಅದು ಸಲ್ಪೆ ಇರಲಿ ಬಟ್ ಭಾಳ ಟೇಸ್ಟಿಯಾಗಿರ್ತದೆ ಪ್ರಸಾದ ಸೊ ಅಲ್ಲಿನ ಪ್ರಸಾದ ತಿಲ್ಲಕ ನಂಗೆ ಭಾಳ್ ಇಷ್ಟ ಸ್ಪೆಷಲೀ ಸಾಯಿ ಮಂದಿರ್ನ್ಯಾಗ ಅದು ಸಾಬ್ದಾಣದ ಸುಸ್ಲಾ ಕೊಡ್ತಾರೆ ಅದು ಇಷ್ಟು ಟೇಸ್ಟಿ ಇತ್ತು ಎಷ್ಟು ಟೇಸ್ಟಿ ಇರ್ತದೆ ಅದು ಹಿಂಗೆ ಎಷ್ಟು ಅಲ್ಲಿ ಬೌಲ್ನಾಗ ಹಾಕ್ಕೊಡ್ತಾರೆ ಎಷ್ಟು ಕೊಟ್ರು ಹಂಗೆ ತಿನ್ಬೇಕು ಅನಿಸ್ತದ ಆ್ಯಂಡ್ ಒನೊನ್ಸರಿಗೆ ಎರಡೆರಡು ಸರಿ ಹೋಗಿ ತಗೊಂಡು ಇರ್ತಿನಿ ತಗೊಂಡಿದ್ದು ಅದ ಹ್ಯಾಂಡ್ ಮತ್ತು ಬೇರೆ ಬೇರಿ ಕಡೆ ಬೇರೆ ಬೇರೆ ಟೆಂಪಲ್ಸ್ನಾಗೆ ಬೇರೆ ಬೇರೆ ಸ್ವೀಟ್ಸ್ ಕೊಡ್ತಾರೆ ಅದು ಸಜ್ಜಿಕ ಸ್ವೀ ಸೀರ ಮತೊನ್ ಕಡೆ ಸಾಬ್ದಾಣಿ ಇಂಥವೆಲ್ಲ ಭಾಳ ವೆರೈಟೀಸ್ ಆಫ್ ಸ್ವೀಟ್ ಕೊಡ್ತಾರೆ ಅವೆಲ್ಲ ತಿನ್ಲಕ್ಕೆ ಭಾಳ ಚಲೋ ಅನ್ನಿಸ್ತದ ಆ್ಯಂಡ್ ಸ್ಪೆಶಲಿ ಮುಂಬಾಯ್ ಮುಂಬಾಯ್ ಹೋದಷ್ಟು ಫೇವ್ರೇಟ್ ವಡಪಾವ್ ಅಲ್ಲಿಗೆ ಹೋಗದೆ ಏನು ನೋಡಲಿ ಬಿಡಲಿ ಬಟ್ ವಡಪಾವ್ ತಿನ್ಬರ್ಬೇಕಿತ್ತು ಸೊ ಅದು ಭಾಳ ಸ್ಪೆಷಲ್ ಅಲ್ಲಿಂದು ಮತ್ತು ಮೈಸೂರು ಹೋದರೆ ಮೈಸೂರು ವಡೆ ಆ್ಯಂಡ್ ಮೈಸೂರುವಡೆ ಇಷ್ಟು ಟೇಸ್ಟ್ ಇರ್ತದೆ ಆ್ಯಂಡ್ ಅಲ್ಲಿ ಹೋದ್ರೆ ಪಕ್ಕ ಅದು ಒಂದು ಸಲ್ಲಿಂದು ಆ್ಯಂಡ್ ಇಂಥವ್ ಭಾಳ ಪ್ಲೇಸಸ್ ಅವ ಅದ್ರ ಫುಡ್ ನಿಂತ್ಯಾವು ಭಾಳ್ ಚಲೋ ಆಗ್ಯಾವೆ ಲೈಕ್ ದೆಹಲಿ ಚೋಲೆ ಬಟೂರೆ ಅದು ತಿನಾಲ್ದೇ ವಾಪಾಸ್ ಬರ್ಲಿಕ್ಕೆ ಆಗೋಲ್ಲ ಸೊ ಸೊ ನಾನು ಭಾಳ ಪ್ಲೇಸಸ್ಸಿಗೆ ವಿಸಿಟ್ ಮಾಡೀನಿ ಸ್ಪೆಶಲಿ ಅದು ಏನರ ತಿನ್ನೋ ಸಲಿಂದ ವಿಸಿಟ್ ಮಾಡೀನಿ ಅದ್ಕೆ ತಿನ್ನೋಸಲಿಂದ ವಿಸಿಟ್ ಮಾಡೀನಿ ಆ್ಯಂಡ್ ಸ್ಪೆಶಲಿ ನಂಗೆ ಏನರ ಇಷ್ಟ ಆಗವಂದ್ರೆ ಅವು ಟೆಂಪಲ್ನಾಗ ಕೊಡೋ ಸ್ವೀಟ್ಸು ಮತ್ತಲ್ಲಿ ಪ್ರಸಾದ ಪ್ರಸಾದ ಇಷ್ಟು ಫೇವ್ರೇಟ್ ಅಂದರೆ ಅವು ಎಷ್ಟ್ ಸರಿ ಕೊಟ್ರುವೆ ತಿಂತೀನಿ ಮತ್ತು ನಮ್ಮ ಪಪ್ಪ ಮಮ್ಮಿದು ನಮ್ಮ ಪೇರೆಂಟ್ಸಿಂದು ಅಣ್ಣಂದೆಲ್ಲ ನನ್ನ ಖಾಲಿ ಆದ್ಮೇಲೆ ಮತ್ತು ಅವ್ರ ಬಲಿಂದೆಲ್ಲ ತೊಗೋಣ್ ತಿಂತೀನಿ ಸೊ ಭಾಳ್ ಚಲೋ ಅನಿಸ್ತದ ಮತ್ತು ಬೇರೆ ಕಡಿಂದು ಈಗ ಎಲ್ಲಿಗಾರ ಹೊರಗೆ ಅಥ್ವ ಹಿಂಗೆ ಹೊರಗೆ ಸುಮ್ನೆ ವಾಕಿಂಗ್ ಸಲಿಂದ ಹೋದುವು ಸುಮ್ನೆ ಸಂಜಿಗೆ ಏನರ ವಾಕಿಂಗ್ ಸಲಿಂದ ಹೋದೆ ಅಂದರೆ ಅದನ್ನು ಏನರ ಲೈಕ್ ಪಾನಿಪೂರಿ ಅಥ್ವ ರಗಡ ಅವೆಲ್ಲ ತಿಂದೇ ಬರಬೇಕು ಅಲ್ಲಿ ತನಕ ಸಮಾಧಾನ ಅಗೋಲ್ಲ ಸೊ ಯಾರು ಹೊರಗೆ ಕರ್ಕೊಂಡು ಹೋದ್ರು ಯಾರು ಹೊರ ಕರ್ಕೊಂಡು ಹೋದ್ರು ಅದೇನರ ತಿಂದೇ ಬರಬೇಕು ಇಲ್ಲ ಅಂದರೆ ಹೊರಗೆ ಹೋದಂಗೆ ಅನ್ಸೋಲ್ಲ ಆ್ಯಂಡ್ ಸ್ಪೆಶಲಿ ಹೊರಗೆ ಹೋಗೋದೆ ತಿನ್ಬೇಕು ಅಂತೆ ಇಲ್ಲಾಂದರೆ ಇನ್ನು ಹೊರಗೆ ಹೋಗೋಲ್ಲ ಸೊ ಏನಾರ ಅಲ್ಲಿಗ್ ಹೋಗಮ್ಮಿ ಇಲ್ಲಿಗೆ ಹೋಗು ಮಮ್ಮಿ ಅಂದರೆ ಈ ತಿನ್ಸಿದ್ರೆ ತಿನ್ಸಿದರೆ ನಾ ಬರ್ತೀನಿ ಇಲ್ಲ ಅಂದ್ರೆ ಬರೋಲ್ಲ ಅಂತ ಹೇಳ್ತಿನಿ ಸೊ ಹಂಗೆ ಭಾಳ ಸರಿ ತಿನ್ನೊಸಲಿಂದ ಅಂತೆ ಸ್ಪೆಶಲಿ ತಿನ್ನೊಸಲಿಂದ್ ಅಂದರೆ ಟ್ರಾವಲ್ ಮಾಡೋದು ಭಾಳ ಸರಿ ಭಾಳ ಸರಿ ಹಂಗೆ ಆಗದ ನೀ ನಾ ತಿನ್ನೊಸಲಿಂದೆ ಬರ್ತಿನಿ ಇಲ್ಲಾಂದರೆ ಇಲ್ಲೆ ಇನ್ನು ಪ್ಲೇಸಸ್ ನೋಡೋದ್ ಇಂಟ್ರೆಸ್ಟ್ ಇಲ್ಲ ಬಟ್ ತಿನ್ಬೇಕು ಅಂತೆ ಬರ್ತಿನ್ ಸೊ ಭಾಳ್ ಸ್ಟೇಟ್ಸ್ನಾಗೆ ಡಿಸ್ಟಿಕ್ಸ್ನಾಗೆ ಬೇರೆ ಬೇರೆ ಫುಡ್ಸ್ ಸ್ಪೆಷಲಾಗಿ ಇರ್ತವೆ ಅಲ್ಲಿನ ರೆಸ್ಪಿ ತಿಂದ್ರೆ ಆ ರೆಸಿಪಿ ಟೇಸ್ಟ್ ಮಾಡೋದ್ ನಂಗೆ ಭಾಳ್ ಇಷ್ಟ ಸೊ ಹಂಗಾಗಿ ಯಾವುದೇ ಪ್ಲೇಸಿಗೆ ವಿಸಿಟ್ ಮಾಡಿನು ಅಲ್ಲಿನ ಏನು ಸ್ಪೆಶಲದ ಅದು ತಿನ್ಬರೋತನ ಸಮಾಧಾನ ಆಗೋಲ್ಲ ಆ್ಯಂಡ್ ಏನರ ತಿನ್ಸಿಲ್ಲ ಅಂದ್ರೆ ಪ ಯಾರೇ ತಿನ್ಸಿಲ್ಲ ಹಂಗಲ್ಲ ಹಿಂಗೆ ಅಂತ ಜಗಳ ಆಡೋದು ಸೊ ಸ್ಪೆಷಲ್ಲಾಗಿ ಏನಪ್ಪ ಅಂದರೆ ದೇವಸ್ಥಾನಕ್ ಹೋಗೋದೆ ಪ್ರಸಾದ ಸಲನ ಅದು ಹೆಂಗೆ ಮಾಡಿರಲಿ ಬಟ್ ಅದು ಏನೋ ಟೇಸ್ಟ್ ಬರ್ತದ ಅದು ತಿಂದರೊ ಲೈಕ್ ಏನೋ ಒಂಥರ ಖುಷಿ ಓಕೆ ಎಷ್ಟ್ ಚಲೋ ಅದಲ್ಲ ಬಾಯಿಗೆ ಎಷ್ಟು ಸಿಹಿ ಅದಲ್ಲ ಹಂಗೆ ಅನಿಸ್ತದ ಸೊ ಹಾಂಗಾಗಿ ಬೇರೆ ಬೇರೆ ಕಡೆಗ್ ಹೋದರೆ ಇನ್ನು ಮೈಸೂರಿಗೆ ಹೋದ್ವು ಮೈಸೂರು ಭಜ್ಜಿ ಮತ್ತು ಮಹಾರಾಷ್ಟ್ರ ಹೋದರೆ ವಡಾಪಾವ್ ಮತ್ತು ಅದು ಲೈಕ ಆ ಪ್ಲೇಸಿನ ಸ್ಪೆಷಾಲಿಟಿ ಆಗಿರ್ತದೆ ಅದು ಆ ಟೇಸ್ಟ್ ಬೇರೆ ಕಡೆ ಹೋದ್ರೆ ಸಿಗೋಲ್ಲ ಸೊ ಹಂಗಾಗಿ ಅದು ಪ್ಲೇಸ್ನಾಗೆ ಅದೇ ಸ್ಪೆಶಲಾಗಿತ್ತು ಸೊ ಅಲ್ಲಿ ಹೋದ್ರೆ ಅದು ತಿನ್ಬೇಕು ಅನಿಸ್ತದ್ ಸೊ ಹಾಂಗಾಗಿ ಬಹಳ ಸರಿ ಹೋಗಿದ್ದೆ ತಿನ್ನೊ ಚಲ್ಲಿಂದೆ ಆ್ಯಂಡ್ ಎಲ್ಲ ದೇವಸ್ಥಾನಕ್ಕಾಗಿರ್ಬೋದು ಬೇರೆ ಬೇರೆ ಕಡೆ ಹೋಗೋದು ಎಲ್ಲ ತಿನ್ನೊಸಲಿಂದೆ ಹೋಗೋದು ಆ್ಯಂಡ್ ನಮ್ಮ ಮನೆ ನಮ್ಮ ಮನೆ ಪಕ್ದಾಗ ಒಂದು ದೇವಸ್ಥಾನ ಅದ ಅಲ್ಲಿ ನೀವು ಯೂಸ್ಯೂವಲಿ ಹೋಗ್ತಾ ಇರ್ತಿವಿ ಬಟ್ ಅಲ್ಲಿ ಆ ದೇವ್ರಿಗೆ ಶ್ ನಮಸ್ಕಾರ್ ಮಾಡ್ಲಾಕೆ ಹೋಗ್ತಿವೋ ಇಲ್ಲ ಗೊತ್ತಿಲ್ಲ ಬಟ್ ಅದ್ರ ಎದ್ರು ಇರೋ ಒನ್ ಪಾನಿಪೂರಿ ಬಂಡಿ ಪಾನಿಪೂರಿ ತಿನ್ಲಕ್ಕೆ ಹೋಗ್ತಿವಿ ಇಷ್ಟು ಟೇಷ್ಟಿ ಇರ್ತದೆ ಅಲ್ಲಿನ ಪಾನಿಪೂರಿ ತಿಂದ್ರೆ ಹಿಂಗೆ ಸ್ಟಾಪ್ ಮಾಡೋಕೆ ಅದ ಕಂಟಿನ್ಯೂಸ್ ತಿನ್ಬೇಕು ಅನಿಸ್ತದೆ ಅಷ್ಟು ಟೇಸ್ಟಿ ಇರ್ತದೆ ಸೊ ಯಾ ನಾನು ಭಾಳ ಸರಿ ಹಿಂಗೆ ತಿನ್ಬೇಕೇ ಅಂತ ಹೊರಗೆ ಹೋಗಿ ಭಾಳ ಸೊ ಹಾಂಗಾಗಿ ನಾ ವಿಜಿಟ್ ಮಾಡಿದ ಪ್ಲೇಸಸ್ ತಿನ್ಬೇಕಂತ ವಿಸಿಟ್ ಮಾಡಿ ಪ್ಲೇಸಸ್ ಭಾಳ್ಯಾವ